ಹಲೋ ಹೇಳ್ರಿ ಹಾಂ ರೀ ಹೋಟೆಲ್ ಇದ್ದೆ ಹೇಳ್ರಿ ಹಾಂ ರೀ ಸಮ್ ಮಾಡ್ತೇವೆ ನಾವು ಭಾಳ ಮಂದಿ ಬಂದು ಇಲ್ಲ ರೀ ಆದ್ರ ನಾವು ಸ್ಪೆಷಲಿಸ್ಟ್ ಇದ್ದೇವು ನಮ್ಗೆ ಹೋಟೆಲೆ ಅದ್ರ್ಲಿಂದೆ ಫೇಮಸ್ ಅದ ಬೇರೆ ಎಲ್ಲ ಐಟೆಮ್ ಅದು ಕುಂದಾಪುರೀ ಕೋಳಿ ಸಾರು ಮತ್ತು ನೀರು ದೋಸೆನೆ ಫೇಮಸ್ಸು ನಂಬಲ್ಲಿ ಹಾಂ ಹಾಂ ಹಾಂ ರೀ ಗರಮ್ಮು ಎಲ್ಲ ಗರಮ್ಮೆ ಆಗಿದೆ ರಿಫ್ರೆಶ್ ಮಾಡಿ ಕೊಡ್ತೀವಿ ರೀ ಆಗಿದಾಂಗೆ ಹಂಗೆ ರೀ ನಂಬಲೆಲ್ಲ ಬರ್ತಾರೆ ರೀ ಮುಂಬೈ ಬರ್ತಾರೆ ಮುಂಬೈಲಿಂದ ಬರ್ತಾರ ಗೋವಲಿಂದ ಬರ್ತಾರ ಎಲ್ಲ ತೆಗ್ದು ಹ್ಞೂ ಆಯ್ತು ನೀವು ಯಾವಾಗ ಹಾಂ ಅದೆ ಬರ್ ಬರ್ರಿ ನೀವು ಒಲಿ ಮೇಲೆ ಮಾಡ್ತೇವೆ ರೀ ನಾವು ಗ್ಯಾಸ್ ಮೇಲೆ ಮಾಡಿಲ್ಲ ಒಲಿ ಮೇಲೆ ಮಾಡಿದ್ರ ರುಚಿ ರುಚಿ ಇರ್ತದ ಅಂತಂದು ಒಲಿ ಮೇಲೆ ಮಾಡ್ತೀವಿ ನಾವು ಹಾಂ ಹ್ಞೂ ಹಾಂ ಅವ ಅವ ರೀ ಮತ್ತು ತಿಂಬೋರ್ ಯಾರು ರೀ ಎಲ್ಲರು ಎಲ್ಲ ಮಾಂಸನೆ ಬೇಕು ಅವ್ರಿಗೆ ಚಿಕನೆ ಬೇಕಾ ಆಯ್ತು ಆಯ್ತು ಆಯಿತು ಏನು ರೀ ರೇಟೂ ರೇಟೂ ನೋಡ್ರಿ ವ ಒಬ್ರೊಬ್ಬರಿಗೆ ಪ್ಲೇಟ್ ಅದ ಚಾರ್ ಸೆ ರೂಪಾಯಿ ಕೊಡ್ತೇವೆ ನಾವು ಅದೆ ಎಂಟು ಮಂದಿ ಆದರು ಒಂದು ರೂಪಾಯಿ ತಗೋರಿ ಸಾಡೆ ತೀನ್ ಸೆ ಹಂಗೆ ಕೊಡ್ರಿ ಇಲ್ಲ ತೋಲೆ ಬಂದ್ರ ನಮಗೆ ಪರ್ತಾಲ್ ಬಿಡ್ಬೇಕು ಅಲ್ಲ ರೀ ಇಲ್ಲ ಲಾಭ ಇರಲ್ಲ ರೀ ಯಾಕ ಚಿಕನ್ ತರ್ಬೇಕು ಅದ್ರ ಚಿಕನೆಲ್ಲ ಪಿರಿ ಆಗ್ಯದ ಈಗೆಲ್ಲ ಮೆಟ್ರೆಲ್ಲು ಎಣ್ಣೆ ಎಲ್ಲ ಪಿರಿ ಆಗ್ಯದ ಹಾಂ ಆಯ್ತು ತಗೋರಿ ಏಳ್ನೂರ ಐವತ್ತು ರೂಪಾಯಿ ಈಗ ಒನ್ ಪ್ಲೇಟ್ ಹಚ್ತೇವು ಎಷ್ಟೊತ್ತಿಗೆ ಬತ್ರಿ ಮತ್ತೆ ನೀವು ಹಾಂ ಹಾಂ ನೀವು ಬರ್ರಿ ಬರಕ್ಕಿಂತ ಪೈಲಾಗಿ ಫೋನ್ ಮಾಡ್ರಿ ಒಂದು ಅರ್ಧ ಗಂಟೆ ಪೈಲೆ ನಾ ಎಲ್ಲ ರೆಡಿ ಮಾಡಿ ಇರ್ತೇವೆ

ಆಯ್ತು ಆಯ್ತು ಆಯ್ತು ಎಲ್ಲ ಕ್ಲೀನೆ ಇಟ್ಟಿರ್ತೇವು ಬರ್ರಿ